ಹಾಂ ಹೇಳಿ ಹಾಂ ಹೇಳಿರಿ ಮೇಡಮ್ ಹೌದುರೀ ಹೌದುರೀ ಹ್ಞೂ ರೀ ಹ್ಞೂ ರೀ ನಮ್ಮ ಹುಡುಗ ಫಸ್ಟ್ ಸ್ಟ್ಯಾಂಡರ್ಡ್ ಇದಾನಲ್ರಿ ವಿನಾಯಕ ನಿಮ್ಮ ಕ್ಲಾಸ್ನ್ಯಾಗ ಅವಂಗೆ ಸ್ವಲ್ಪ ಸ್ವಿಮ್ಮಿಂಗ್ ಬಗ್ಗೆ ಅಂವ್ಗೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಐತ್ರೀ ಹಾಂ ಮತ್ತು ನೀವು ಏನು ಮತ್ತೆ ನಿಮ್ಮ ಸ್ಕೂಲ್ ಒಳಗೆ ಏನೇನು ಆಟ ಆಡಿಸ್ತೀರಿ ಅವರಿಗೆ

ನಮ್ಮ ಹುಡುಗ ಯಾವ ಆಟ ಆಡ್ತಾನೆ ರೀ ನಿಮ್ಮ ಅಲ್ಲಿ ಶಾಲೆ ಒಳಗೆ ಇಲ್ಲಿ ತ್ರೂ ಕ್ರಿಕೆಟ್ ಆಡ್ತಾನೆ ರೀ ಮನ್ಯಾಗೆ ಆಮೇಲೆ ಈಗ ಹುಡ್ಗರ ಜೊತೆ ಖೊ ಖೋದು ಆಡ್ತಾನೆ ಕಬಡ್ಡಿ ಆಡ್ತಾನೆ ಕಬಡ್ಡಿ ಒಳಗೆ ಅಂವ್ಗೆ ಸ್ವಲ್ಪ ರೀಡಿಂಗ್ ಗೀಡಿಂಗ್ ಮಾಡೋದು ಚೊಲೋದು ಗೊತ್ತೈತ್ರಿ ಅವ್ನ್ಗೆ ಆಂ ಹಾಂ ನಮ್ಮ ಹುಡುಗ ನಮ್ಮ ಹುಡ್ಗ ಚೊಲೋ ಮಾಡ್ತಾನಲ್ರಿ ಹ್ಞೂ ರೀ ಹ್ಞೂ ರೀ ಮತ್ತು ನಿಮ್ಮಲ್ಲಿ ಏನೇನು ಸ್ಪೋರ್ಟ್ಸ್ ಗೇಮ್ ಆಡಿಸ್ತೀರಿ ನಿಮ್ಮ ಶಾಲೆ ಒಳಗೆ ಏನು ಇದಾವೆ ರೀ ಹ್ಞೂ ರೀ ನಮ್ಮ ಹುಡ್ಗನ್ನ ತೊಗೊಂಡಿರೇನ್ರಿ ಹೌದುರೀ ಹ್ಞೂ ರೀ ಹ್ಞೂ ರೀ ಅಲ್ರಿ ಟೀಚರ್ ಈಗ ನಮ್ಮ ಹುಡ್ಗಂಗೆ ನೀವು ಪೋ ಸ್ಪೋರ್ಟ್ಸಿಗೆ ಬರಬೇಕಂದ್ರೆ ಈಗ ಅಂವ್ಗೆ ಏನು ತರಕ್ಕೆ ಹೇಳ್ತೀರಿ ಅಂದ್ರೆ ಅವ್ನ್ಗೆ ಏನು ಇದು ಬೇಕಾ ಟಿಫನ್ ಟಿಫನ್ ಅದು ತರಬೇಕಾ ಬೇಡ ರೀ ಹ್ಞೂ ರೀ ಹ್ಞೂ ರೀ ಹೌದುರೀ ಆತು ಆಯಿತು ಬಿಡಿ ಕಳಸ್ತೀವಿ ರೀ ನಮ್ಮ ಹುಡ್ ಹ್ಞೂ ಕಳಸ್ತೀವಿ ರೀ ನಮ್ಮ ಹುಡುಗ ಯಾವ್ದ್ರಾದಾಗೆ ಇಂಟ್ರೆಸ್ಟ್ ಇದೆ ಸ್ವಲ್ಪ ಅಂವ್ಗೆ ಜಾಸ್ತಿ ಕೇರ್ ತೊಗೊಂಡು ಕಲಿಸಿ ಕೊಡಿರಿ ನಮ್ಸ್ಕಾರ ರೀ ನಮ್ಸ್ಕಾರ ರೀ